ಫೋಟೋಗ್ರಫಿಲಿ ತುಂಬ ಟೈಪ್ಗಳಿವೆ ಬೆಳಗಿನ ಸೂರ್ಯ ಕಿರಣ ಮತ್ತು ಬೆಳಕು ಇದ್ದಾಗ ತೆಗೆಯೋ ಫೋಟೋಗ್ರಫಿಗೆ ಡೇಲೈಟ್ ಫೋಟೋಗ್ರಫಿ ಅಂತ ಕರಿತೀವಿ ಮತ್ತು ಕತ್ತಲಲ್ಲಿದ್ದಾಗ ತೆಗೆಯೋ ಫೋಟೋಗ್ರಫಿ ನೈಟ್ ಹೊತ್ತು ತೆಗೆಯೋ ಫೋಟೋಗ್ರಫೀನ ನೈಟ್ ಫೋಟೋಗ್ರಫಿ ಅಂತ ಕರಿತೀವಿ ಈ ರೀತಿ ವಿಧ ವಿಧವಾದ ತರ ತರವಾದ ಫೋಟೋಗ್ರಫಿ ಇದೆ ಮತ್ತು ಬೆಳಗ್ಗೆ ಹೊತ್ ತೆಗೆಯೋದ್ರಲ್ಲಿ ತುಂಬ ಪಿಚ್ಚರ್ಗಳು ತುಂಬ ಕ್ಲಾರಿಟಿಯಾಗಿ ಬರುತ್ತವೆ ನಮಗೆ ಪ್ರತಿಯೊಂದು ಜಾಗಗಳಲ್ಲಿ ಏನಿದೆ ಅಂತ ನಾವು ಆ ಫೋಟೋದಲ್ಲಿ ನೋಡಬೌದು ಮತ್ತು ರಾತ್ರಿ ಹೊತ್ ತೆಗೆಯೋದ್ರಲ್ಲಿ ಅದು ಚಂದ್ರನ ಬೆಳದಿಂಗಳ ಇದು ಫೋಟೋದಲ್ಲಿ ತೆಗೆಯೋದು ಅದು ಅಷ್ಟೊಂದು ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಅಷ್ಟೊಂದು ಕಾಣಿಸಲಿಲ್ಲ ಅಂದ್ರೂ ನಾವು ಪಟ್ಟಿಕ್ಯುಲರ್ ಆಬ್ಜೆಕ್ಟನ್ನ ನಾವು ಫೋಕಸ್ ಮಾಡಿ ಫೋಟೋ ತೆಗೆದ್ರೆ ಅದು ತುಂಬ ಸುಂದರ್ವಾಗಿ ಬರುತ್ತೆ ಆದರೆ ಬೆಳಗಿನ್ದು ಫೋಟೋಗ್ರಫಿ ಹಂಗಿರುದಿಲ್ಲ ಅದು ತುಂಬ ಅಟ್ರೆಕ್ಟಾಗಿ ನಾವು ತೆಕ್ಕೊ ತೆಗಿಬೋದು ಮತ್ತು ತುಂಬ ಕ್ಲಾರಿಟಿಯಾಗಿ ಫೋಟೋನ ತೆಗೀಬೋದು ಈ ರೀತಿ ಬೆಳಕು ಕೂಡ ಫೋಟೋಗ್ರಫೀಲಿ ಚೇಂಜಸನ್ನ ತರುತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಆದ್ದರಿಂದ ಇವಾಗ ನ್ಯಾ ಮ್ ವೆಡ್ಡಿಂಗ್ ಫೋಟೋಶೂಟು ಈ ಥರಯೆಲ್ಲ ತೆಗೆಯೋರೆಲ್ಲ ಬೆಳಗ್ಗೆ ಹೊತ್ತು ತೆಗೆಸ್ತಾರೆ ನೈಟ್ ಹೊತ್ತು ತೆಗೆಸ್ತಾರೆ ಆದ್ರೆ ಜಾಸ್ತಿ ಡೇಲೈಟಲ್ಲೇ ತೆಗೆಸ್ತಾರೆ ಯಾಕೆ ಅಂದರೆ ಚೆನ್ನಾಗಿ ಗಂಡು ಹೆಣ್ಣು ಕಾಣಸ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರಿವೆಡ್ಡಿಂಗ್ ಶೂಟ್ನ್ನೆಲ್ಲ ಬೆಳಗ್ಗೆ ಹೊತ್ ತೆಗೆಸ್ತಾರೆ ಈ ರೀತಿ ಬೆಳಕು ಫೋಟೋಗ್ರಫೀಲೂ ಕೂಡ ವ್ಯತ್ಯಾಸವನ್ನು ಬೀರುತ್ತದೆ ಅಂತ ಹೇಳ್ತಿನಿ